ಹಲೋ ಹೇಳಿ ಯಾರು ಹೌದು ಹೇಳಿ ಹಾಂ ಹೌದು ಹೇಳಿ ಹಾಂ ಹೇಳಿ ಸರ್ ಆಯಿತು ಒಳ್ಳೆಯದು ಹಾಂ ಸರ್ ಏನಂದರೆ ನಮ್ದ್ರೊಳಗೆ ಈ ಥರ ಬೇರೆ ಕಡೆ ಆದರೆ ಏನಂದರೆ ಬೇರೆ ಬೇರೆ ಎಣ್ಣೆಯೆಲ್ಲ ಏನಿದೆ ಅದನ್ನು ಏನಿದೆ ಕಲುಷಿತ ಆಗಿಬಿಡುತ್ತೆ ನಮ್ಮ ಕಡೆ ಆ ಥರ ಯಾವುದೂ ಇಲ್ಲ ನಿಮಗೆ ಏನಿದೆ ಎಣ್ಣೆ ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ ನೀವು ಯಾವುದಕ್ಕೆ ಬೇಕಾಗಿತ್ತು ನಿಮಗೆ ಹಾಂ ಸರ್ ಆಯಿತು ನಿಮಗೆ ಯಾವ ಯಾವ ರೀತಿ ಬೇಕು ಆ ಥರ ಸಿಗುತ್ತೆ ಊಟಕ್ಕೆ ಆಗಿರ್ಬೌದು ಅಥವಾ ನಿಮಗೆ ಕೂದ್ಲ್ಗೆ ಹಚ್ಚೋ ಎಣ್ಣೆ ಆಗಿರ್ಬೌದು ನಿಮಗೆ ಅಥವಾ ಆಯುರ್ವೇದಿಕಿಗೆ ಏನಾದರೂ ಕೊಡ್ತೀರ ಅಂದರೆ ಆ ಥರ ಎಣ್ಣೆ ಆಗ್ಬೋದು ಎಲ್ಲ ಥರ ಎಣ್ಣೆ ಏನಿದೆ ಸಿಗುತ್ತೆ ನಿಮಗೆ ಯಾವ ಥರ ಎಣ್ಣೆ ಬೇಕಿತ್ತು ಅಂತ ಹೇಳಿದ್ರೆ ನಾವು ಅದರ ಬಗ್ಗೆ ತಯಾರ್ಸೋಕ್ಕೇನಿದೆ ನಾನು ಕ್ರಷರ್ಗೆ ಹೇಳ್ತಾ ಇದ್ದೆ ಏನಂದರೆ ಒಣಕೊಬ್ಬರಿ ಇರುತ್ತಲ್ಲ ಒಣ ಕೊಬ್ಬರಿನ ಏನಿದೆ ಒಣಗಿಸ್ಬಿಟ್ಟು ಆಮೇಲೆ ಏನಿದೆ ಪೂರ್ತಿ ಏನಿದೆ ಒಣ್ಗಾದ ಮೇಲೆ ಅದನ್ನ ಕ್ರಶರಿಗೆ ಹಾಕಿ ತೆಗಿತೀವಿ ನಾವು ಯಾವುದೇ ರೀತಿ ಬೇರೆ ಎಣ್ಣೆನ ಕಲುಷಿತ ಮಾಡೋದಾಗ್ಲಿ ಆ ಥರ ಏನೇ ಒಂದನ್ನು ಮಾಡಕ್ಕೆ ಹೋಗಲ್ಲ ನಿಮಗೆ ಅದ್ರ ಬಗ್ಗೆ ಏನೇ ಒಂದು ಮಾಹಿತಿ ಬೇಕಿದ್ದರೆ ಬೇಕಾದ್ರೆ ನೀವು ಇಲ್ಲಿಗೇ ಬಂದರೆ ನೋಡ್ಬೋದು ತುಂಬ ಚೆನ್ನಾಗಿದೆ ಅಂದರೆ ಈಗ ನೀವು ತಲೆಗೆ ಹಚ್ಚೋದಾದ್ರೆ ಏನಿದೆ ಬಾಟಲಲ್ಲಾಗುತ್ತೆ ಇನ್ನು ನೀವು ದೊಡ್ಡ ದೊಡ್ಡ ಏನಾದರೂ ಅಂಗಡಿಗಳ್ಗೆ ಅದಕ್ಕೆ ಇದಕ್ಕೆ ಕೊಡಬೇಕು ಅಂದರೆ ಟಿನ್ಗಳು ಕೂಡ ಇರುತ್ತೆ ನಮ್ಮದು ನಮ್ಮದು ಎಲ್ಲ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ಯಾವ್ಯಾವ ಥರ ಬೇಕೋ ಆ ಆ ರೀತಿಯಲ್ಲಿ ಸಿಗುತ್ತೆ ಆಯಿತು ಸರ್ ಅದರ ಬಗ್ಗೆ ಏನಿಲ್ಲ ಒಂದು ಐದು ಹತ್ತು ದಿಸದ ಮುಂಚೆ ಹೇಳಿದ್ರೆ ಸಾಕು ಆರಾಮಾಗಿ ಕ್ರಶರ್ ಅವರಿಗೆ ಹೇಳಿದ್ರಂದ್ರೆ ಅಷ್ಟೊತ್ತಿಗೆ ಯಾವಾಗಲೂ ನಮ್ಮಲ್ಲಿ ಕೊಬ್ಬರಿ ರೆಡಿ ಇರುತ್ತೆ ನೀವು ಯಾವಾಗ್ಲೇ ಬೇಕಿದ್ದರೂ ಅಂದರೆ ಐದು ಹತ್ತು ದಿವಸ ಮುಂಚೆ ಹೇಳಿ ಆವಾಗ ಏನಿದೆ ಒಣಗ್ಸಿರೋದನ್ನ ಕ್ರಶರ್ಗೆ ಹಾಕಿ ತೆಗೆಸಿ ಕೊಡೋಣಂತೆ ಸರಿ ಸರ್ ಆಯಿತು ಓಕೆ ಓಕೆ ಸರ್ ಆಯ್ತು ಸರ್ ಆಲ್ಮೋಸ್ಟ್ ನಿಮಗೆ ಏನಿದೆ ದರ ಬಂದ್ಬಿಟ್ಟು ಕಮ್ಮಿಯಲ್ಲೇ ಸಿಗುತ್ತೆ ನಿಮಗೆ ಅದರ ಬಗ್ಗೆ ಏನೂ ಚಿಂತೆ ಇಲ್ಲ ನೀವು ಒಂದು ಸಾರಿ ಬಂದು ಹೋಗಿ ನಾವು ಮಾತಾಡೋಣಂತೆ ಸರಿ ಓಕೆ ಓಕೆ ಸರ್ ಇಡ್ತೀನಿ